ಓಕೆ ಟೂರಿಸ್ಟ್ ಗೈಡಾ ಮಾತಾಡ್ತಾಯಿರೋದು ಓಕೆ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಗೆ ಟೂರಿಸ್ಟ್ಗೆ ಟೂರ್ಗೆ ಬರಬೇಕು ಅಂತ ಹೇಳ್ತಾಯಿದ್ದೀವಿ ಸೊ ನಿಮಗೆ ನಮಗೆ ಫೆಸಿಲಿಟಿ ಮಾಡಿ ಕೊಡೋಕ್ಕಾಗುತ್ತಾ ಓಕೆ ಎಷ್ಟು ಸ್ಥಳಗಳನ್ನು ತೋರಿಸ್ತೀರ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ನಮಗೆ ಓಕೆ ನಾವು ಎರಡು ಮೂರು ದಿವ್ಸದಲ್ಲಿ ಟೂರ್ಗೆ ಟೂರ್ ಬರಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಿದ್ದೀವಿ ತೀರ್ಮಾನ ಮಾಡ್ಕೊಳ್ತಾ ಇದ್ದೀವಿ ಸೊ ನಮಗೆ ಸ್ಥಳಗಳದ್ದು ಓಕೆ ನಮಗೆ ಎಷ್ಟು ವೆಚ್ಚ ಆಗುತ್ತೆ ಓಕೆ ಬ ಮತ್ತೆ ನಮಗೆ ವಾಹನಗಳ ಫೆ ನಮಗೆ ಅನುಕೂಲ ಮಾಡಬೇಕಾಗುತ್ತೆ ನಮಗೆ ವಾಹನಗಳದ್ದು ಹೋಟೆಲ್ಗಳದ್ದು ಇರೋಕೆ ಜಾಗ ಮತ್ತೆ ಊಟದ್ದು ನಮಗೆ ಅನುಕೂಲ ಮಾಡಬೇಕಾಗುತ್ತೆ ನಮಗೆ ವೆ ಅನ್ನ ಸಾಂಬರೇ ಬೇಕಾಗುತ್ತೆ ತಿಳಿ ಸಾಂಬಾರು ಆ ಥರ ಬೇಕಾಗುತ್ತೆ ಓಕೆ ನಾವು ಇವತ್ತು ಓಕೆ ನಾವು ಬರೋಕ್ಕಿಂತ ಎರಡು ಒಂದು ದಿನ ಅಥ್ವಾ ಎರಡಕ್ಕಿಂತ ಹಿಂದಿ ಹಿಂದಿನ ಸಮಯನ ತಿಳಿಸ್ತೀನಿ ನಾನು ನಿಮಗೆ ಅವಾಗ ನಮಗೆ ನೀವು ಅನುಕೂಲ ಮಾಡಬೇಕಾಗುತ್ತೆ ಓಕೆ ಮತ್ತೆ ನಮಗೆ ಇನ್ನು ಯಾವ ಇದು ಇದು ಮಾಡ್ಕೊಳ್ಬೇಕಾಗುತ್ತೆ ಇರೋಕ್ಕೆ ಜಾಗ ಹೋಟೆಲ್ ಬೇಕಾಗುತ್ತೆ ಓಕೆ ನಾವು ಇಪ್ಪತ್ತಕ್ಕಿಂತ ಜನಕ್ಕಿಂತ ಹೆಚ್ಚಾಗೆ ಬರ್ತೀವಿ ಅದಕ್ಕೆಲ್ಲ ಫೆಸಿಲಿಟಿ ಇದೆಯಾ ಮತ್ತೆ ವಾಹನಗಳದ್ದು ಯಾವ ಥರ ವಾಹನ ಮಾಡ್ತೀರಾ ನಮಗೆ ಕಾರ್ ಮಾಡ್ತೀರಾ ಬಸ್ ಮಾಡ್ತೀರಾ ಆ ಥರ ಏನಾದ್ರೂ ಫೆಸಿಲಿಟಿ ಇರುತ್ತಾ ಓಕೆ ನಮಗೆ ಓಕೆ ನಮಗೆ ಎರಡು ಮೂರು ದಿವಸದಲ್ಲೇ ನಾವು ಎಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇರೋದೆಲ್ಲ ಪ್ಲೇಸ್ಗಳನ್ನು ತೋರಿಸ್ತೀರಾ ಓಕೆ ನಾನು ಕ ತುಂಬ ಧನ್ಯವಾದಗಳು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಾನು ಬರೋಕ್ಕಿಂತ ಮುಂಚೆಯೇ ಎರಡು ಮೂರು ದಿವಸ ಇಂದೇ ನಿಮಗೆ ಕಾಲ್ ಮಾಡಿ ತಿಳಿಸ್ತೇನೆ ಓಕೆ ಮ್ಯಾಮ್ ಓಕ್ ಓಕೆ ಥ್ಯಾ ದ್ ತುಂಬ ಧನ್ಯವಾದ